ಹಾಂ ಹೇಳಿ ಹೇಳಿ ಮ್ಯಾಮ್ ಹೌದು ಮೇಡಮ್ ತರಕಾರಿ ಯಾವ ತರಕಾರಿ ಬೇಕು ಮೇಡಮ್ ನಿಮಗೆ ಡೇಲಿ ಯೂಸಿಗೆ ಏನೇನು ಅಂದರೆ ಏನೇನು ಮಾಡ್ತೀರ ಮೇಡಮ್ ಆ ಥರದ ಪದಾರ್ಥಗಳು ಮಾಡ್ಲಿಕ್ಕೆ ಎಲ್ಲ ತರಕಾರಿ ತರಕಾರಿ ಕೂಡ ಇದೆ ಮೇಡಮ್ ಟೊಮ್ಯಾಟೊ ಇದೆ ಬದ್ನೇಕಾಯಿ ಇದೆ ಆಮೇಲೆ ಚವಳಿಕಾಯಿ ಸೊಪ್ಪು ಆಮೇಲೆ ಸೌತೆಕಾಯಿ ಆಲೂ ಆಮೇಲೆ ಈರುಳ್ಳಿ ಈ ಥರದ್ದೆಲ್ಲವೂ ಇದೆ ಮ್ಯಾಮ್ ಕ್ಯಾರಟ್ಟು ನಲ್ವತ್ತು ರೂಪಾಯಿ ಕೆಜಿ ಮೇಡಮ್ ಹಾಂ ಇಲ್ಲ ಮೇಡಮ್ ಹಂಗೆ ಹೆಂಗೆ ಕಡ್ಮೆ ಇಲ್ಲ ಮೇಡಮ್ ರೈತರು ರೈತರು ಬೆಳೆದಿದ್ದು ರೈತರು ಬೆಳೆದಿರೋ ಬೆಳೆ ಮೇಡಮ್ ಹಾಗೆಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ರೈತರು ಬೆಳ್ದಿರಕ್ಕೆ ನಮ್ಗೆ ಏನಾದರೂ ಒಂದು ಬೆಲೆ ಸಿಗಬೇಕಲ್ಲ ಮೇಡಮ್ ಬೆನಿಫಿಟ್ ಏನಾದರೂ ಹೌದು ಮೇಡಮ್ ಆದರೆ ಎಂತ ಮಾಡೋದು ರೈತರಿಗೂ ಅದೊಂದು ಬೆಲೆ ಸಿಗಬೇಕಲ್ಲ ರೈತ್ರಿಗೆ ಸಿಗಬೇಕು ನಾವು ಅದನ್ನು ತಂದು ಮಾರ್ಕೆಟ್ಟಿಗೆ ಮಾರ್ತೀವಿ ನಮಗೂ ಒಂದು ಇದು ಜೀವ್ನಕ್ಕೆ ಆಗಬೇಕಲ್ಲ ಮೇಡಮ್ ಇಲ್ಲ ಇಲ್ಲ ಇಲ್ಲ ಮೇಡಮ್ ಬೇರೆ ತೊಗೊಳ್ಳಿ ಮೇಡಮ್ ಬೇರೆಲ್ಲ ತರಕಾರಿ ಇದೆ ಅದೆಲ್ಲ ತೊಗೊಳ್ಳಿ ಮೇಡಮ್ ಟೊಮ್ಯಾಟೋ ಎಂಬತ್ತು ರೂಪಾಯಿ ಕೆಜಿ ಮೇಡಮ್ ಇಲ್ಲ ಇಲ್ಲ ಮೇಡಮ್ ಹಂಗೆ ಆಗೋದಿಲ್ಲ ಮೇಡಮ್ ಈಗ ಹಿಂಗ್ ಗೊತ್ತಿರೋ ಹಾಗ್ ನಿಮ್ಗೆ ಗೊತ್ತಿರೋ ಹಂಗೆ ಕೊರೋನ ಎಲ್ಲ ಆಗಿಬಿಟ್ಟು ಈಗ ತುಂಬ ಲಾಸ್ ಎಲ್ಲ ಆಗಿದೆ ಮೇಡಮ್ ಇವಾಗ ಇವಾಗ ಎಲ್ಲ ರಿಕವರಿ ಮಾಡ್ಕೊತ ಇದ್ದೀವಿ ಅದೆಲ್ಲ ಈರುಳ್ಳಿ ಈರುಳ್ಳಿ ಅರ್ವತ್ತು ರೂಪಾಯಿ ಕೆಜಿ ಮೇಡಮ್ ಆಮೇಲೆ ಬಟಾಟೆ ನಲ್ವತ್ತು ರೂಪಾಯಿ ಕೆಜಿ ತೊಗೊಳ್ಳಿ ಮೇಡಮ್ ನೀವು ಕಡಿಮೆ ಮಾಡ್ಕೊಡಣ ತೊಗೊಳ್ಳಿ ಒಂದು ರೀಸ್ನೆಬಲ್ ರೇಟ್ ಹಂಗ್ ಕೊಡೋಣ ಮ್ಯಾಮ್ ಆಯಿತು ಮೇಡಮ್ ಕೊಡೋಣ ಬನ್ನಿ ಆದರೆ ತೀರಾ ಕಡಿಮೆ ಮಾಡೋದಿಕ್ ಆಗೋಲ್ಲ ಮೇಡಮ್ ಏನಕ್ಕಂದರೆ ರೈತರಿಗೂ ಅದೊಂದು ಸೂಕ್ತ ಬೆಲೆಗೆ ಅವರಿಗೂ ಸಿಗಬೇಕು ಮತ್ತು ನಮ್ಗೂ ನಾವಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡು ಎಲ್ಲ ಬಂದು ಇಲ್ಲಿ ಮಾಡ್ಕೊಂಡಿರ್ತೀವಿ ಮೇಡಮ್ ನಮಗೂ ಒಂದು ಲಾಭ ಗಿಟ್ಟಬೇಕಲ್ಲ ಸೊ ನೋಡಿ ಮೇಡಮ್ ಏನೇನು ಬೇಕು ಹೇಳಿ ಮೇಡಮ್ ನಾನು ಇದನ್ನು